ನನ್ನ ನೆಚ್ಚಿನ ರನ್ನಿಂಗ್ ರೂಟ್ ಅಥ್ವಾ ಸ್ಥಳ ಯಾವ್ದಪ್ಪ ಅಂದ್ನಪ್ಪ ಅಂದ್ರೆ ನಮ್ಮ ಗ್ರೌಂಡು ಈ ಸಿಂತೆಟಿಕ್ ಗ್ರೌಂಡ್ ಆಗಿರ್ಬೋದು ಮತ್ತು ನಮ್ಮ ಕಾಲೇಜ್ ಗ್ರೌಂಡ್ ಇಲ್ಲಿ ನಾವು ಜಾಸ್ತಿ ರನ್ ಮಾಡ್ತೀವಿ ಮತ್ತು ನಾವು ಯಾರ ಜೊತೆ ರನ್ ಮಾಡುತ್ತೀವ್ ಅಂದರೆ ಕೆಲ್ವೊಂದು ಸಾರಿ ಸ್ನೇಹಿತ್ರ ಜೊತೆಗ್ ಮಾಡ್ತೀವಿ ಇಲ್ಲ ಒಂದು ಕೆಲವೊಂದ್ ಸಾರಿ ಒಬ್ಬರೇ ಹೋಕ್ತೀವಿ ಅದು ನಮ್ಗೆ ಅನುಕೂಲ ತಕ್ಕಂಗೆ ಯಾಕಪ್ಪ ಅಂದರೆ ಎಲ್ಲ ಟೈಮಲ್ಲೂ ನಮ್ಮ ರನ್ನಿಂಗಿಗೆ ಮಾಡಕ್ಕೆ ನಮ್ಮ ಸ್ನೇಹಿತ್ರು ನಮ್ಮ ಜೊತೆ ಬರಲ್ಲ ಹಾಗಾಗಿ ಅಂಥ ಸಮಯ್ದಲ್ಲಿ ಒಬ್ಬರೇ ರನ್ ಮಾಡ್ತೀವಿ ಬಟ್ ಹೆಚ್ಚಾಗಿ ಒಬ್ಬನೇ ರನ್ ಮಾಡ್ತೀನಿ ಯಾಕಂದ್ರೆ ಅದು ಒಬ್ಬನೇ ರನ್ ಮಾಡಿರೋದು ರೂಢಿ ಆಗಿಬಿಟೈತಿ ಹಂಗಾಗಿ ಒಬ್ಬನೇ ರನ್ ಮಾಡ್ತೀನಿ ಮತ್ತು ರನ್ನಿಂಗ್ ಸ್ಥಳ ಬಂದುಬಿಟ್ಟು ನಮ್ಮದು ಈ ಈ ಗ್ರೌಂಡ್ ಆಗಿರ್ಬೋದು ಈ ಸಿಂತೆಟಿಕ್ ಗ್ರೌಂಡ್ ಆಗಿರ್ಬೋದು ಇಲ್ಲ ನಮ್ಮ ಕಾಲೇಜ್ ಗ್ರೌಂಡ್ ಆಗಿರ್ಬೋದು ಯೂನಿವರ್ಶಿಟಿ ಗ್ರೌಂಡ್ ಆಗಿರ್ಬೋದು ಅಂಥಲ್ಲಿ ನಾವು ಜಾಸ್ತಿ ಓಡಕ್ಕೆ ಇಷ್ಟಪಡ್ತೀವಿ ಮತ್ತು ಹರ್ವಾರು ಸಲ ಏನು ಮಾಡಿದೀವಿ ರೋಡ್ ಮೇಲೆಲ್ಲ ಓಡ್ತೀವಿ ಯಾಕಂದ್ನಪ್ಪ ಅಂದರೆ ಈ ಗ್ರೌಂಡ್ ಮೇಲೆ ಅಷ್ಟೇ ಅಲ್ಲ ನಾವು ಟ್ರ್ಯಾಕ್ ಇವೆಂಟ್ ಜತೆಗೂ ಕೂಡ ನಾವು ಗ್ರೌಂಡಲ್ಲಷ್ಟೇ ಅಲ್ದೇ ರೋಡ್ ಮೇಲೂ ಕೂಡ ಓಡ್ತೀವಿ ಹಾಗಾಗಿ ನಮ್ಗೆ ಬಾಡಿ ಚೆನ್ನಾಗಿ ಕ ಸ್ಟ್ರಾಂಗಾಗಿ ಫಿಟ್ಟಾಗಿದೆ